ನನಗೆ ಸಾಮಾನ್ಯವಾಗಿ ಹಿಂದಿ ಸ್ವಲ್ಪ ಸ್ವಲ್ಪ ಗೊತ್ತು ಇಂಗ್ಲೀಷು ಗೊತ್ತು ಅದ್ರ ಜೊತೆಗೆ ತೆಲುಗು ಗೊತ್ತು ತಮಿಳ್ ಸ್ವಲ್ಪ ಸ್ವಲ್ಪ ಗೊತ್ತು ಇವುಗಳಿಗೆ ನಾನು ಕನ್ನಡ ಹೋಲ್ಸೋದಕ್ಕೆ ನನಗಿಷ್ಟ ಇಲ್ಲ ಏಕೆಂದ್ರೆ ಯಾವ ಒಂದೊಂದು ರಾಜ್ಯದಲ್ಲಿ ಅವರದ್ದೇ ಆದಂಥ ಇವಾಗ ಆಂಧ್ರ ಪ್ರದೇಶದಲ್ಲಿ ತೆಲುಗೇ ಅವರಿಗೆ ತಮಿಳ್ನಾಡಿನಲ್ಲಿ ತಮಿಳ್ ಇನ್ನೂ ಹಿಂದಿ ಮತ್ತು ಇಂಗ್ಲೀಷು ನಾಗಾಲ್ಯಾಂಡು ಇದೆಲ್ಲ ಇಂಗ್ಲೀಷು ಅವರಿಗೆ ಆದಂತಹ ಒಂದು ಭಾಷೆ ಅವರಿಗಿಷ್ಟ ಅದೇ ರೀತಿ ನಮ್ಮ ನಾಡಲ್ಲಿ ನನ್ನ ಮಾತೃಭೂಮಿಯಲ್ಲಿ ನಾನು ಹುಟ್ಟಿ ಬೆಳೆದಂಥ ಪ್ರದೇಶದಲ್ಲಿ ಕನ್ನಡವೇ ನನಗೆ ಶ್ರೇಷ್ಠ ಅದಕ್ಕೆ ನನ್ನ ಕನ್ನಡದ ಮೇಲೆ ತುಂಬ ಅಭಿಮಾನ ಇದೆ ನನ್ನ ಕನ್ನಡವು ಇತರ ಭಾಷೆಗಳಿಗೆ ಹೋಲ್ಸೋದಕ್ಕೆ ನಾನು ಇಷ್ಟಪಡಲ್ಲ ನನ್ನ ಭಾಷೆಯೇ ಎಲ್ಲದಕ್ಕಿಂತ ಹೆಚ್ಚು ಅನ್ನೋ ಮನೋಭಾವ ನನ್ನಲ್ಲಿದೆ ನಾನು ತುಂಬ ಕನ್ನಡವನ್ನು ಪ್ರೀತಿಸ್ತೀನಿ ನಾನು ಕನ್ನಡದ ಅಭಿಮಾನಿ ಕರ್ನಾಟಕದಲ್ಲಿ ಕನ್ನಡವೇ ಶ್ರೇಷ್ಠ ಕನ್ನಡವೇ ಸರ್ವಭೌಮ ಜೈ ಕನ್ನಡಾಂಬೆ